ನಮಸ್ಕಾರ ಸರ್ ಪ್ರಮೋದ್ ಕುಮಾರ್ ಸರ್ ಅವರಾ ಸರ್ ಮೈಸೂರು ಬಗ್ಗೆ ಸ್ವಲ್ಪ ಬೇಕಾಗಿತ್ತು ಸರ್ ಟೂರ್ ಬರಬೇಕು ಅಂತಿದಿವಿ ಪ್ರವಾಸ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್ ಸರ್ ಗೈಡ್ ಥರ ಬರ್ಬೇಕು ಸರ್ ನಮ್ಗ ಅದ್ರಾ ಆ ಪ್ಲೇಸ್ಗಳು ಏನು ಅಂತನು ಸ್ವಲ್ಪ ಕೂಡ ನಮಗೆ ಅರಿವಿಲ್ಲ ಅದ್ರ ಬಗ್ಗೆ ಸ್ವಲ್ಪ ನಮ್ಗ ತಿಳ್ಸ್ಕೊಡ್ಬೇಕು ಸರ್ ಮಾಹಿತಿ ಬೇಕಾಗಿದೆ ಸರ್ ಒಂದು ಹನ್ನೆರಡು ಜನ ಬರ್ತೀವಿ ಸರ್

ಸರ್ ನೆಕ್ಸ್ಟ್ ವೀಕಲ್ಲೀ ಮಾಡ್ಕೊಂಡು ಇದ್ದೀವಿ ಟ್ರಿಪ್ಗೆ ಪ್ಲ್ಯಾನು ಹಾಂ ಅದಕ್ಕೆ ಸೊ ನೆಕ್ಸ್ಟ್ ವೀಕೆಂಡಲ್ಲಿ

ಓಕೆ ಸರ್ ಓಕೆ ಸರ್

ಎಸ್ ಸರ್ ಹಾಂ

ಹೌದು ಸರ್

ಓಕೆ ಸರ್

ಸರ್ ಅಲ್ಲಿ ಉಳ್ಕಳಕ್ಕೆ ಏನಾದರು ಜಾಗ ಏನಾದರು ವ್ಯವಸ್ಥೆ ಇರ್ತದಾ ಸರ್ ನೈಟ್ ಟೈಮ್

ಓಕೆ ಸರ್ ಹಾಂ ಓಕೆ ಸರ್

ಸರ್ ಅಲ್ಲಿ ಟಿಕೆಟ್ಗಳು ಏನಾದ್ರು ವ್ಯವಸ್ಥೆ ಇದೆಯಾ ಸರ್ ಅದಕ್ಕೆ ಫೀಸ್ ಗೀಸ್ ಏನಾರು ಕಟ್ಬೇಕಾ ಇಲ್ಲಂದ್ರೆ ಒಳಗಡೆ ಟೋಕನ್ ಎಂಟ್ರಿನಾ ಓಕೆ ಸರ್ ಓಕೆ ಸರ್

ಸರ್ ಪರ್ ಡೇನ ಸರ್ ಸರ್ ಕಡಿಮೆ

ಸರ್ ಅದು ಡಿಸ್ಕೌಂಟು ಆ ಥರದ್ ಏನು ಇಲ್ಲವಾ

ಸರ್ ನಿಮ್ಮದು ಡಿಸ್ಕೌಂಟ್ ಆ ಥರದ್ ಏನು ಇಲ್ಲವಾ ತುಂಬಾ ಕಾಸ್ಟ್ಲಿ ಹೇಳ್ತಿದ್ದಿರ

ಓಕೆ ಸರ್ ಬಟ್

ಸರ್ ಇದು ಕಾವೇರಿದು ಡ್ಯಾಮ್ ಕಟ್ಟಿದ್ದರಂತೆ ಸರ್ ಅದ್ಕೆ ಯಾರು ಸರ್ ಅದಕ್ಕೆ ಡ್ಯಾಮ್ ಕಟ್ಟಕ್ಕೆ ಅದು ಯೋಜನೆ ಹಾಕಿದ್ದು ಅಂಥದ್ ಏನಾದರು ಗೊತ್ತಿದ್ಯಾ ಸರ್ ನಿಮಗೆ

ಹಾಂ ಓಕೆ

ಓಕೆ ಸರ್ ಓಕೆ ಸರ್ ಓಕೆ ಸರ್ ಓ ಓಕೆ ಸರ್ ಓಕೆ ಸರ್ ಸರಿ ಸರ್ ಆಯಿತು ನೆಕ್ಸ್ಟ್ ಹಾಂ ನೆಕ್ಸ್ಟ್ ವೀಕಲ್ಲಿ ಬರ್ತಿವಿ ಸರ್ ನೀವೇ ಸಿಗಬೇಕಾಗಿದೆ ನಿಮ್ಮ ನಂಬರ್ ಬೇಕಾಗಿದೆ ಓಕೆ ಸರ್ ನೆಕ್ಸ್ಟ್ ವೀಕಲ್ಲಿ ಬರ್ತೀವಿ ಸರ್ ಮತ್ತು ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡ್ಕೊಬೇಕಾ ಸರ್ ಇಲ್ಲಂದರೆ ಎಲ್ಲಾದರು ಓಟೆಲ್ಲಲ್ಲಿ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ಸರ್ ತ್ಯಾಂಕ್ ಯು ಸರ್